ನಾನು ನಮ್ಮ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವ ವಿದ್ಯಾಲಯದಲ್ಲಿ ಮುನ್ನೂರರಿಂದ ನಾಲ್ಕ್ನೂರು ಜ ಜನರ್ವರ್ಗೂನು ಅಡುಗೆ ಮಾಡ್ತೀವಿ ಆ ಅಡುಗೆ ಮಾಡುವಾಗ ಎಲ್ಲರೂ ಮೌನದಿಂದ ಆ ಭಗವಂತನ ನೆನಪಿನಲ್ಲಿ ಅಡುಗೆ ತಯಾರು ಮಾಡ್ತೀವಿ ಮತ್ತು ಎಲ್ಲರೂ ಸೇರಿ ಮಾಡುವಾಗ ಆ ಪ್ರಸಾದ ತಯಾರು ಮಾಡುವಾಗ ನಮಗೆ ಎಷ್ಟು ಖುಷಿಯಾಗುತ್ತೆ ಆಮೇಲೆ ಆ ಅಡುಗೆ ಊಟ ಮಾಡುವವರ್ಗೂನು ಏನಪ್ಪ ಅಂದರೆ ಭಗವಂತನ ಆಶೀರ್ವಾದ ಶಕ್ತಿ ಸಿಗ್ತದ ಅಂಥ ಒಂದು ಪ್ರಸಾದ ಮಾಡುವಂಥ ಭಾಗ್ಯ ನಮ್ಗೆ ಈ ಜನ್ಮದಲ್ಲಿ ಸಿಕ್ಕದಲ್ಲ ಅದೇ ನಮಗೆ ದೊಡ್ಡ ಭಾಗ್ಯ ಆಮೇಲೆ ಎಲ್ಲರೂ ಸೇರಿ ಮಾಡುವಾಗ ಎಷ್ಟು ಸೇವೆ ಮಾಡ್ತಿರ್ತೀವೋ ಒಂದು ಬೆಳಗ್ಗೆಯಿಂದ ಸಾಯಂಕಾಲ್ದ್ವರ್ಗೂನು ಸೇವೆ ಮಾಡ್ತಿರ್ತೀವಿ ಆದರೆ ಆ ಸೇವೆ ಮಾಡುವಾಗ ಸ್ವಲ್ಪವೂ ಭಗವಂತನ ಆಶೀರ್ವಾದ ಇರೋದಕ್ಕೆ ಸ್ವಲ್ಪವೂ ದಣಿವೇ ಆಗೋದಿಲ್ಲ ಅದೇ ಮನೆಯಲ್ಲಿ ಮಾಡಬೇಕಂದ್ರೆ ನಾಲ್ಕು ಜನಕ್ಕೆ ಅಡುಗೆ ಮಾಡಿದರೂ ಸುಸ್ತಾಗಿ ಹೋಗ್ತೀವಿ ಆದರೆ ಭಗ್ವಂತನ ಮನೆಯಲ್ಲಿ ಎಲ್ಲರೂ ಅಕ್ಕಂದಿರು ಎಲ್ಲರೂ ಸೇರಿ ನಾವು ಪ್ರಸಾದವನ್ನು ತಯಾರು ಮಾಡ್ತಿರ್ತೀವಿ ಎಷ್ಟಪ್ಪ ಅಂದ್ರೆ ಹತ್ತು ಇಪ್ಪತ್ತು ಕೆಜಿವರ್ಗೂನು ಅನ್ನ ಮಾಡೋದು ಸಾಂಬಾರು ಮಾಡೋದು ಪಲ್ಯ ಮಾಡೋದು ಪಲ್ಯ ಎಲ್ಲ ಹೆಚ್ಚೋದು ತೊಳೆಯೋದು ಇಷ್ಟು ಕ್ಲೀನ್ ಆಮೇಲೆ ಪವಿತ್ರತೆಯಿಂದ ಅಲ್ಲಿ ಮಾತಾಡುವಂಗೆ ಇಲ್ಲ ಆಮೇಲೆ ಎಲ್ಲರೂ ಏನಪ್ಪ ಅಂದ್ರೆ ಶುದ್ಧ ಒಂದು ಸಂಕಲ್ಪದಿಂದ ಭಗವಂತನ ನೆನಪಲ್ಲಿ ಅಡುಗೆ ಮಾಡ್ತೀವಿ ಅದೇ ನಮ್ಗೆ ಖುಷಿಯನ್ನು ತರ್ತದೆ ಆಮೇಲೆ ಎಲ್ಲ ಆತ್ಮಗಳು ಅಲ್ಲಿ ಬಂದವ್ರ್ಗೆಲ್ಲರಿಗೂ ಏನಪ್ಪ ಅಂದರೆ ಆ ಒಂದು ಪ್ರಸಾದವನ್ನು ಸ್ವೀಕಾರ ಮಾಡಿದವ್ರ್ಗೆಲ್ಲರಿಗು ಒಳ್ಳೆದಾಗಲಿ ಅನ್ನೋ ಸಂಕಲ್ಪದಿಂದ ನಾವು ಮಾಡ್ತಾ ಇರ್ತೀವಿ ಆದ್ದರಿಂದ ಆ ಒಂದು ಪ್ರಸಾದ ಮಾಡುವುದಂದರೆ ನಮಗಷ್ಟು ಖುಷಿಯನ್ನು ಕೊಡ್ತದೆ ಆಮೇಲೆ ಎಲ್ಲರೂ ಅದು ಎಲ್ಲರೂ ಸೇರಿ ಮಾಡ್ತೀವಲ್ಲ ಅದು ನಮ್ಗೆ ಭಾಳ ಖುಷಿ ಕೊಡ್ತದೆ ಅದೂ ಅಲ್ದೇನೆ ಅದಕ್ಕೆ ಎಷ್ಟು ದೊಡ್ಡ ಪ್ರಮಾಣದ ಅಡುಗೆ ಮಾಡಿದ್ರೂನು ನಮ್ಗೆ ಏನಾಗೋದಿಲ್ಲ ಆಗಿಂದಾಗೆ ಕೆಲವರು ಒಬ್ಬೊಬ್ಬರು ಒಂದೊಂದು ಏನು ಮಾಡ್ತಿರ್ತೀವಿ ಸೇವೆಯನ್ನು ಹಂಚ್ಕೊತಾ ಇರ್ತೀವಿ ಒಬ್ಬರು ತರಕಾರಿ ಹೆಚ್ಚಿತಿರ್ತಾರ ಒಬ್ಬರು ಪ್ರಸಾದ ಮಾಡ್ತಿರ್ತೀವಿ ಅದಕ್ಕೆ ಬೇಕಾದದ್ದನ್ನೆಲ್ಲ ಅಣಿಗೊಳಿಸ್ತಿರ್ತೀವಿ ಆಮೇಲೆ ಒಬ್ಬರು ಪಾತ್ರೆ ಸ್ವಚ್ಛ ಮಾಡ್ತಿರ್ತಾರ ಒಬ್ಬರು ಪಾತ್ರೆ ಏನು ಬೇಕು ನಮಗೆಲ್ಲ ಅದನ್ನೆಲ್ಲ ಒಬ್ಬರು ತಂದ್ಕೊಡ್ತಿರ್ತಾರ ಹೀಗೆ ಒಬ್ಬರು ಎಲ್ಲರೂ ಸೇರಿ ಒಂದೇ ಮನೆಯಲ್ಲಿ ನಾವು ಏನು ಮಾಡ್ತಿರ್ತೀವಿ ಒಂದೇ ಮನೆಯವರಾಗಿ ಯಾರೂ ಮಾತಾಡ್ಲಾರ್ದೆ ಹೇಳ್ಲಾರ್ದೆ ಸೇವೆ ನಡೀತಾ ಇರ್ತದೆ ಅದೇ ಭಗವಂತನ ಮನೆಯ ವಿಶೇಷತೆ ಆ ಭಗವಂತನ ಮನೆಯಲ್ಲಿ ನಾವು ಎಲ್ಲ ಮರೆತು ಎಷ್ಟೇ ನೋವಿರಲಿ ನಮ್ಗೆ ದೈಹಿಕವಾಗಿ ಎಷ್ಟೇ ಮನೆಯಲ್ಲಿ ಏನು ಒಂದು ಏನಾದರೂ ಮಾಡಿದ್ರೆ ಎಷ್ಟು ನೋವು ಬಂದು ಬಿಡ್ತವೆ ಆದರೆ ಅದೇ ಭಗವಂತನ ಮನೆಯಲ್ಲಿ ಎಷ್ಟು ಸೇವೆ ಮಾಡಿದರೂ ನಮಗೆ ಏನು ಏನಪ್ಪ ಅಂದ್ರೆ ಮಾಡೀವಿ ಅನಿಸಂಗೇ ಇಲ್ಲ ಅದೇ ಏನಪ್ಪ ಅಂದ್ರೆ ಭಗವಂತನ ಆಶೀರ್ವಾದ ನಮ್ಗೆ ಇರ್ತದೆ ಅನ್ನೋದರ ಒಂದು ಇದು ಹಾಗಾಗಿ ನನಗೆ ಈ ಈಶ್ವರನ ಒಂದು ಪ್ರಸಾದದಿಂದ ಬಹಳಷ್ಟು ನನ್ಗೆ ಒಳ್ಳೆಯದೇ ಆಗಿದೆ ಆದ್ದರಿಂದ ಆ ಒಂದು ಭಗವಂತನನ್ನ ನೆನಪು ಮಾಡೇ ಪ್ರತಿಯೊಂದು ಪ್ರ ಆ ಆಹಾರದಲ್ಲಿ ಎಷ್ಟು ಎನರ್ಜಿ ಇರ್ತದೆ ಆಹಾರ ನಾವು ಊಟ ಮಾಡೋ ಆಹಾರ ಇವತ್ತು ಎಲ್ಲ ಏನಪ್ಪ ಅಂದ್ರೆ ಮರ್ತು ಬಿಟ್ಟಿದ್ದಾರೆ ಒಟ್ಟು ತಿನ್ನೋದಂದರೆ ಏನೋ ಒಂದು ತಿನ್ನೋದು ಆ ಥರ ಮಾಡ್ತಾರ ಅದು ಅದ್ರಿಂದನೇ ಇವತ್ತು ಏನಾಗಿದೆಯಪ್ಪ ಅಂದರೆ ಎಲ್ಲರ ಆರೋಗ್ಯ ಕೆಟ್ಟದ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಆಹಾರ ತಯಾರು ಮಾಡೋದರಿಂದ ಹಿಡಿದು ಆಹಾರ ಭಗವಂತನಿಗೆ ಅರ್ಪಣೆ ಮಾಡಿ ಊಟ ಮಾಡಬೇಕು ಅನ್ನುವ ನಿಯಮ ನಮ್ಮದು ಆ ಒಂದು ನಿಯಮವನ್ನು ಅನುಸರಿಸೋದ್ರಿಂದ ನಮಗೆ ಆರೋಗ್ಯ ಅದರ ಜೊತೆಗೆ ಖುಷಿ ಎಲ್ಲವೂ ನಮಗೆ ದೊರೆಯುತ್ತೆ ಆಮೇಲೆ ಆರೋಗ್ಯದಿಂದ ಇರಲಿಕ್ಕೆ ಏನು ಅವಶ್ಯಕ ಅದೇ ಆಹಾರವನ್ನು ಅಲ್ಲಿ ಯಾವುದೇ ತಮೋಪ್ರಧಾನ ಆಹಾರವನ್ನು ಸ್ವೀಕಾರ ಮಾಡೋದಿಲ್ಲ ಆದ್ದರಿಂದ ಎಲ್ಲರೂ ಎಷ್ಟು ಆರೋಗ್ಯವಂತರಾಗಿ ಇರ್ತಾರೆ ಎಂಥ ಆರೋಗ್ಯ ಇಲ್ಲದವ್ರು ಸಹಿತ ಅಲ್ಲಿ ಬಂದು ಏನ್ಮಾಡ್ತಾರ ಅಂದ್ರೆ ಆ ಪ್ರಸಾದವನ್ನು ತಯಾರು ಮಾಡೋದರಲ್ಲಿ ಸೇವೆ ಮಾಡೋದರಲ್ಲಿ ತೊಡಗ್ತಾರೆ ಅದರಿಂದನೇ ಅರ್ಧ ರೋಗ ಹೋಗ್ಬಿಟ್ಟಿರ್ತೈತೆ ಅವ್ರದ್ದು ಆಮೇಲೆ ಆ ಪ್ರಸಾದವನ್ನು ಭಗವಂತನ ನೆನಪಿನಲ್ಲಿನೇ ಸ್ವೀಕಾರ ಮಾಡ್ತಾರ ಅದರಿಂದ ಅಲ್ಲಿ ಯಾಕೆ ಭಗವಂತ ಹೇಳ್ತಾನ ಆ ಪ್ರಸಾದದ ಬಗ್ಗೆ ಅಷ್ಟು ಮಹತ್ವ ಆ ಪ್ರಸಾದದಲ್ಲಿ ಏನಪ್ಪ ಅಂದ್ರೆ ಶಕ್ತಿ ಇರ್ತದೆ ಭಗವಂತನ ಆಶೀರ್ವಾದ ಇರ್ತದೆ ಭಗವಂತನ ದೃಷ್ಟಿ ಇರ್ತದೆ ಆತನ ಶಕ್ತಿ ತುಂಬಿದ ಆ ಪ್ರಸಾದವನ್ನು ನಾವೆಲ್ಲ ಸ್ವೀಕಾರ ಮಾಡ್ತೀವಿ ಮತ್ತು ಅನ್ಯರಿಗೂ ಒಳ್ಳೆದಾಗಲಿ ಅಂತ ಆ ಪ್ರಸಾದವನ್ನು ತಯಾರು ಮಾಡ್ತೀವಿ ಆದ್ದರಿಂದ ಆ ಪ್ರಸಾದ ನಮ್ಗೆಲ್ಲರಿಗೂ ಏನಪ್ಪ ಅಂದ್ರೆ ಒಳ್ಳೆಯ ಆರೋಗ್ಯ ಖುಷಿ ಶಾಂತಿ ಸುಖ ನೆಮ್ಮದಿ ಸಿಕ್ತದೆ ಅದಕ್ಕೆ ಬರೇ ಅಡುಗೆ ಮಾಡೋದಂದ್ರೆ ಅಡುಗೆ ಮಾಡೋದಲ್ಲ ಊಟ ಮಾಡೋದಂದರೆ ಊಟ ಮಾಡೋದಲ್ಲ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ನಮಗಲ್ಲಿ ಭಗವಂತ ಹೇಳಿಕೊಡ್ತಾನ ಈಶ್ವರೀಯ ವಿಶ್ವ ವಿದ್ಯಾಲಯ ಅಂದರೆ ಇಡೀ ವಿಶ್ವದ ಎಲ್ಲ ಆತ್ಮರಿಗೆ ಒಳ್ಳೆದಾಗಲಿ ಅನ್ನುವ ಒಂದು ಉದ್ದೇಶ ಇಟ್ಟುಕೊಂಡು ನಡೆಯುವಂಥ ಸಂಸ್ಥೆ ಅಲ್ಲಿ ಬರುವಂಥ ಎಲ್ಲ ಆತ್ಮರು ಸಹಿತ ದುಃಖವನ್ನು ದಿಂದ ಬಂದಿರ್ತಾರ ಬರುವಾಗ ದುಃಖದಿಂದಲೇ ಬಂದಿರ್ತಾರ ಆದ್ರೆ ಅಲ್ಲಿ ಜ್ಞಾನವನ್ನು ತಿಳ್ಕೊಂಡು ಪರಮಾತ್ಮ ಹೇಳಿದಂತೆ ನಡೆಯುವವ್ರು ಎಲ್ಲರೂ ಖುಷಿ ಖುಷಿಯಿಂದ ಎಷ್ಟೇ ತಮ್ಮ ಇದು ಇರಲಿ ಆರೋಗ್ಯವಂತರಾಗಿ ಖುಷಿಯಿಂದ ಇರ್ತಾರೆ ಅನ್ನೋದಕ್ಕೆ ಅದು ಸಾಕ್ಷಿ ಅವರು ನಡೆದು ತೋರಿಸ್ತಾರೆ ಮತ್ತು ಹಾಗೇ ನಡೀರಿ ಮತ್ತು ಅನ್ಯರಿಗೂ ಅದು ಆ ಸುಖ ಸಿಗಲಿ ಆ ಭಗವಂತ ಹೇಳುವಂಥ ಮಾತುಗಳನ್ನು ಎಲ್ಲರೂ ಕೇಳಿ ಅದರಂತೆ ನಡೆದುಕೊಂಡ್ರೆ ಎಲ್ಲರಿಗೂ ಸುಖ ಸಿಗ್ತದೆ ಅನ್ನೋದೇ ಆ ಒಂದು ಪ್ರಸಾದ ಅಷ್ಟು ದೊಡ್ಡ ಪ್ರಮಾಣದ ಪ್ರಸಾದ ಮಾಡಿದರೂ ನಮ್ಗೆ ಏನಾಗೋದಿಲ್ಲ ಬೇಜಾರೇ ಆಗೋದಿಲ್ಲ ಅಷ್ಟು ಖುಷಿಯಿಂದ ನಾವು ಮಾಡ್ತಾ ಇರ್ತೀವಿ ಅದೇ ನನ್ನ ನನ್ನ ಭಾಗ್ಯ ಅಂತ ತಿಳ್ಕೊಂಡು ನಾವು ಅಡುಗೆ ಅಲ್ಲ ಅದು ಪ್ರಸಾದ ಅಂತ ಮಾಡ್ತಾ ಇರ್ತೀವಿ ಮತ್ತು ಆ ಪ್ರಸಾದವನ್ನು ಎಲ್ಲರೂ ತಿನ್ನಲಿ ಅನ್ನುವ ಒಂದು ಸಂಕಲ್ಪ ನಮಗಷ್ಟೇ ಅಲ್ಲ ಒಳ್ಳೆಯದಾಗೋದು ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಮಾಡ್ತೀವಲ್ಲ ಇಂಥ ಒಂದು ಖುಷಿಯ ಸಮಾಚಾರ ಮತ್ತು ಅದನ್ನು ಪ್ರಚಾರ ಮಾಡಬೇಕು ಅಂತ ಅನ್ನೋ ಉದ್ಧೇಶದಿಂದಲೇ ನಾವು ಏನಪ್ಪ ಅಂದ್ರೆ ಆ ಈಶ್ವರನ ಜ್ಞಾನವನ್ನು ಎಲ್ಲರಿಗೂ ಕೊಡಿಸ್ಲಿಕ್ಕೆ ಪ್ರಯತ್ನನೂ ಮಾಡ್ತೀವಿ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ನಾವು ಬರೀ ನಾವಷ್ಟೇ ಖುಷಿಯಿಂದ ಇರೋದಲ್ಲ ಅದನ್ನು ತಗೊಂಡವರು ಆ ಪ್ರಸಾದ ತಗೊಂಡು ಎಲ್ಲರೂ ಖುಷಿಯಾಗಿರಲಿ ಅನ್ನೋದೇ ನಮ್ಮ ಒಂದು ಆಶಯದ ಆಮೇಲೆ ಅಡುಗೆ ಈಗ ದೊಡ್ಡ ಪ್ರಮಾಣದ ಅಡಿಗೆಯನ್ನು ಬೇರೆ ಕಡೆಯೂ ತಯಾರು ಮಾಡ್ತಾರೆ ಬೇರೆ ಕಡೆ ತಯಾರು ಮಾಡೋದಕ್ಕೂ ಮತ್ತು ನಮ್ಮ ಈಶ್ವರಿ ವಿಶ್ವ ವಿದ್ಯಾಲಯದಲ್ಲಿ ತಯಾರು ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಇಲ್ಲಿ ಭಗವಂತನ ಹೇಳಿದಂತೆ ನಡ್ಕೊಂಡು ಅದನ್ನು ತಯಾರು ಮಾಡ್ತಾರ ಆತನ ನೆನ್ಪಿನಲ್ಲಿ ಆದ್ರೆ ಬೇರೆ ಎಲ್ಲೋ ಹೋಟಲ್ನಲ್ಲಿರ್ಬೋದು ಹೋಟಲ್ನಲ್ಲಿ ಏನ್ಮಾಡ್ತಾರ ಬರೀ ದುಡ್ಡಿಗಾಗಿ ಅವರು ತಯಾರು ಮಾಡ್ತಾರ ಬೇರೆ ಕಡೆಯೂ ಮಾಡ್ತಾರ ಆದರೆ ಇಶ್ ಇಲ್ಲಿ ಅಂತಾದ ಅನುಭವ ನನ್ಗೆ ಎಲ್ಲೂ ಆಗಿಲ್ಲ ಭಗವಂತ ಇದ್ದಾನೆ ನಮ್ಮ ಹಿಂದೆ ನಮ್ಮ ಜೊತೆಗಿದ್ದಾನೆ ಅಂತೇಳನ್ನೋ ಒಂದು ಸಂಕಲ್ಪದಿಂದಲೇ ಅಡುಗೆ ತಯಾರು ಮಾಡ್ತಾರ ಊಟ ಮಾಡ್ತಾರ ಎಲ್ಲ ನಮ್ಮ ಮುನ್ನೂರರಿಂದ ನಾನೂರು ಜನ ನಮ್ಮ ಮನೆಗೆ ಗೆಸ್ಟ್ ಬಂದ್ರೆ ಇಬ್ರಿಗೆ ಅಡುಗೆ ಮಾಡಕ್ಕ ಆಗೋದಿಲ್ಲ ನಮ್ಗೆ ಇಬ್ಬರೂ ನಾಲ್ಕು ಮಂದಿ ಬಂದ್ರೆ ಸುಸ್ತಾಗಿ ಹೋಗ್ತೀವಿ ಆದ್ರೆ ಅಲ್ಲಿ ಮುನ್ನೂರು ನಾನೂರು ಜನ ಅಡುಗೆ ಮಾಡಿ ಬಡಿಸಿ ಆಗಿಂದಾಗೆ ಎಲ್ಲ ಕ್ಲೀನ್ ಮಾಡಿ ಅಷ್ಟು ಎಲ್ಲರೂ ಒಂದೊಂದು ಸೇವೆಯನ್ನು ಸೇವೆ ಅಂತ ತಿಳ್ಕೊಂಡು ಮಾಡ್ತೀವಲ್ಲ ಅದು ನನ್ಗೆ ಬಹಳ್ ಖುಷಿಯನ್ನು ಕೊಡುವಂಥ ಸಮಾಚಾರ ಆದ್ದರಿಂದ ಎಲ್ಲರೂ ಹಂಗೆ ಆಗಲಿ ನಮ್ಮ ದೇಶದಲ್ಲಿ ಎಲ್ಲರೂ ಏನಪ್ಪ ಅಂದ್ರೆ ಆ ಥರ ಒಂದು ಮನೋಭಾವನೆ ಬರೀ ಅಡುಗೆ ಅಂದರೆ ಅಡುಗೆ ಅಲ್ಲ ಅದು ಒಂದು ಪ್ರಸಾದ ಅಂತ ಮನೆಯಲ್ಲಿ ಮಾಡೋರು ಅದೇ ಒಂದು ವಿಚಾರದ ಅದೇ ಸಂಕಲ್ಪ ಮಾಡಿ ಎಲ್ಲರಿಗೂ ಮನೆಯಲ್ಲಿರೋರಿಗೆ ಎಲ್ಲರೂ ಕೂತು ಅದು ಪ್ರಸಾದ ಅಂತ ಭಗವಂತನ ನೆನಪಿನಲ್ಲಿ ತಿಂದ್ರೆ ಅದ್ರಿಂದಲೇ ಸಾಕಷ್ಟು ಶಕ್ತಿ ಬರ್ತದೆ ಆಮೇಲೆ ಅಡುಗೆ ಮಾಡುವಾಗಿನ ಅನುಭವವೂ ಅಷ್ಟೇ ಈಗೇನೋ ಒಂದು ಮಾಡಿ ಹಾಕ್ತೀವಪ್ಪ ಸುಮ್ಮನೆ ಒಂದು ಮಾಡಿ ಹಾಕ್ಬೇಕಲ್ಲ ಅಂತ ಮಾಡಿ ಹಾಕೋದಲ್ಲ ಅಡುಗೆ ಅಡುಗೆ ಮಾಡೋದರಲ್ಲಿ ಅದು ಪ್ರೀತಿ ಅದು ನಮ್ಮ ಮನೆಯವ್ರಿಗೆ ಎಲ್ಲರ್ಗೂ ಒಳ್ಳೆದಾಗಲಿ ಅಂತ ಹೇಳಿ ಎಲ್ಲ ಒಂದು ಸಂಕಲ್ಪ ಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಎಲ್ಲರೂ ಆ ಥರ ಒಂದು ಮಾಡಿಬಿಟ್ಟರೆ ನಮ್ಮ ಭಾರತವೇ ಒಂದು ಸ್ವರ್ಗ ಆಗ್ತೈತಿ ಅನ್ನೋದು ನನ್ನ ಒಂದು ಅಭಿಪ್ರಾಯ ಈ ಒಂದು ಅಡುಗೆ ಮಾಡೋದಂದ್ರೆ ನಿಜವಾಗ್ಲು ದೊಡ್ಡ ಕಲೆ ಇದು ಅಡುಗೆ ಮಾಡೋದು ಸಾಮಾನ್ಯ ಅಲ್ಲ ಯಾವುದೋ ಒಂದು ಮಾಡಿ ಹಾಕಿ ಏನೋ ಒಂದು ಮಾಡೋದು ಇದು ಅಡುಗೆ ಅಲ್ಲ ಅಡುಗೆ ಮಾಡೋದ್ರಲ್ಲಿಯೂ ಸಹಿತ ಖುಷಿ ಖುಷಿಯಿಂದ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ನಮ್ಮ ಈ ಪ್ರಸಾದ ನಾವು ಮಾಡಿದ ಅಡುಗೆ ಪ್ರಸಾದ ಆಗಲಿ ಅದನ್ನು ಊಟ ಮಾಡಿದವರು ಎಲ್ಲರಿಗೂ ಏನಾಗಲಿ ಅದಕ್ಕೆ ಒಳ್ಳೆದಾಗಲಿ ಆರೋಗ್ಯ ಸಿಗಲಿ ಸಂತೋಷ ಸಿಗಲಿ ಖುಷಿ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಅಡುಗೆ ಮಾಡಿ ಎಲ್ಲ ಮಾತೆಯರು ಬಡಿಸ್ಬಿಟ್ರೆ ಆಯ್ತು ಎಲ್ಲರಿಗೂ ಒಳ್ಳೆಯದೇ ಆ